ಕ್ರೀಡೆಗಳು ಜನರಿಗೆ ಒತ್ತಡ ನಿವಾರಣೆಗೆ ಮತ್ತು ಸಂತೋಷಕ್ಕೆ ಮಾರ್ಗವನ್ನು ಹೇಗೆ ನೀಡುತ್ತವೆ ಅಂದರೆ ಕ್ರೀಡೆಗಳು ನಾವು ಆದಷ್ಟು ಸಂತೋಷಕ್ಕೆ ನಾವು ಆಡಬೇಕು ಕ್ರೀಡೆಗಳು ನಮ್ಮ ಆರೋಗ್ಯಕ್ಕೆ ಎಷ್ಟು ಮುಖ್ಯವೋ ಅಷ್ಟೇ ಚೆನ್ನಾಗಿರ್ತವೆ ಏಕೆ ಅಂದರೆ ಈ ಕ್ರೀಡೆಗಳಿಲ್ದೇ ಹಳ್ಳಿಗಳಲ್ಲಿ ಕ್ರೀಡೆಗಳಿಲ್ದೇ ಯಾವುದೇ ಮಕ್ಕಳು ಬೆಳೆದೇ ಇಲ್ಲ ಪ್ರತಿಯೊಂದು ಆಟನ ಆಡಿಯೇ ಮಗು ದೊಡ್ಡವರಾಗಿ ಬೆಳೆಯೋದು ಮೊದಲೆಲ್ಲ ಈಗ ನಾವು ಸ್ಕೂಲಿಗೆ ಹೋಗಿದ್ದು ಬಂದಮೇಲೆ ಯಾವುದೇ ಓಮ್ವರ್ಕ್ ಇಲ್ಲ ಏನಿಲ್ಲ ಮತ್ತು ಆಟಕ್ಕೆ ಆಟ ಆಡೋಕೋಸ್ಕರ ಕ್ರೀಡೆಗಳು ಆಟಾಡೋಕ್ಕೋಸ್ಕರವೇ ಎರಡು ಅವರು ಮೂರು ಅವರು ನಾವು ಅದಕ್ಕೆ ಮೀಸಲಾತಿ ಇಡ್ತಿತ್ತು ಈಗಿನ ಒಂದು ಜನ್ರೇಷನ್ನಿನ ಮಕ್ಕಳು ಎಜುಕೇಷನ್ನೇ ಫುಲ್ ಮಾಡ್ಕೊಂಡಿದ್ದಾರೆ ಒಂದು ಆಟ ಆಡೋಕೆ ಬಿಡೋಲ್ಲ ಒಂದು ಒಂದು ಮಗು ಜೊತೆ ಸೇರೋಕ್ಬಿಡೋಲ್ಲ ಮತ್ತೊಂದು ಮಗು ಜೊತೆ ಸೇರೋಕ್ಬಿಡೋಲ್ಲ ಏಕೆಂದರೆ ಅವ್ರಿಗೆ ಭಯ ಒಂದೇ ಮಗು ಅಂತ ಆವಾಗೆಲ್ಲ ಎಂಟೆಂಟು ಹತ್ತು ಮಕ್ಕಳಿದ್ರು ಎಲ್ಲ ಆಟನೂ ಆಡ್ತಿದ್ದರು ಹೊಲ ಗದ್ದೆ ಎಲ್ಲಕ್ಕೂ ಬಿಡ್ತಿದ್ದರು ಫ್ರೀಯಾಗಿ ಈವಾಗ ಅಂದರೆ ಯಾವುದೇ ಮಗುವೂ ಎಲ್ಲಿಗೂ ಬಿಡೋಲ್ಲ ಅವರು ಸ್ಕೂಲ್ ಆಯಿತು ಮನೆ ಆಯಿತು ಅದ್ಬಿಟ್ರೆ ಟ್ಯೂಸನ್ನು ಅದ್ಬಿಟ್ರೆ ಮನೆ ಮನೆ ಬಿಟ್ಟರೆ ಇನ್ನು ಯಾವುದೇ ಆಟ ಆಗಲಿ ಬೇರೆ ಹುಡುಗರ ಸಹವಾಸವೇ ಆಗಲಿ ಯಾವುದಕ್ಕೂ ಸೇರಿಸುವುದಿಲ್ಲ ಮೊದಲೆಲ್ಲ ಅಂದರೆ ಕಬಡ್ಡಿ ಖೋಖೋ ತ್ರೋ ಬಾಲ್ ವಾಲಿಬಾಲ್ ಕ್ರಿಕೆಟ್ ಎಲ್ಲನೂ ನಮ್ಮ ಊರಿನ ಎಲ್ಲ ಹುಡುಗರು ಸೇರಿಕೊಂಡು ಶಾಲೆಗಳು ರಜೆಗಳಿದ್ದಾಗ ನಾವು ಎಲ್ಲ ಸೇರಿಕೊಂಡು ಒಂದು ಕ್ರಿಕೆಟ್ ಆಗಲಿ ಕಬಡ್ಡಿ ಆಗಲಿ ತ್ರೋ ಬಾಲ್ ಯಾವುದೇ ಆಟಗಳಾಗಲಿ ಊರಲ್ಲಿ ಎಲ್ಲ ಸೇರಿಕೊಂಡು ಆಟ ಆಡ್ತಾಯಿದ್ದೋ ಊರಿನ ಒಂದು ಹೊರಗಡೆ ಒಲೆಗೆ ಒಲೆಗಳನ್ನು ನಾವು ಒಂದು ಗ್ರೌಂಡಾಗಿ ಮಾಡ್ಕೊಂಡು ಇಲ್ಲ ಅಂದ್ರೆ ಸರ್ಕಾರಿ ಸ್ಕೂಲುಗಳಲ್ಲಿ ಆಟ ಆಡೋಕೋಸ್ಕರನೇ ಗ್ರೌಂಡ್ಗಳಿರ್ತಿದ್ದೋ ಆ ಗ್ರೌಂಡ್ಗಳನ್ನ ನಾವೊಂದು ಆಟಗಳು ಆಡೋಕ್ಕೋಸ್ಕರ ಯೂಸ್ ಮಾಡ್ಕೊಳ್ತಾಯಿದ್ದೋ ಈ ಆಟಗಳ ಆಡ್ತಾಯಿದ್ದೋ ನಾವು ಆಟಗಳ ಆಡಲಿಲ್ಲ ಅಂತ ಅಂದ್ರೆ ನಮ್ಮ ದೇಹಗಳಲ್ಲಿ ಎಷ್ಟೋ ರೋಗಗಳು ನಿವಾರಣೆ ಆಗುತ್ತೆ ನಿವಾರಣೆ ಆಗುತ್ತೆ ಅಂದರೆ ಆಟಗಳೇ ಮನಸ್ಸಿಗೆ ಸಂತೋಷ ಕೊಡೋದೆ ಆಟಗಳು ಕ್ರೀಡೆಗಳು ಯಾವುದು ನಾವು ಇಷ್ಟಪಟ್ಟು ಆಡ್ತೀನಿ ಅಷ್ಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ ಒಳ್ಳೆಯದಾಗಿರುವುದಕ್ಕಿಂತ ಒಳ್ಳೆಯದಾಗಲೇ ಬೇಕು ಅದು ಯಾಕೆಂದರೆ ಬಿದ್ದು ಒದ್ದಾಡಿದಾಗ್ಲೆ ನಾವು ಮೈಗಳು ನೊಂದು ಬೆಂಡಾದಾಗಲೇ ನಮ್ಮ ಬಾಡಿಗಳು ಎಲ್ತಿಯಾಗೋಕ್ಕೆ ಸಾಧ್ಯ ಯಾಕೆಂದರೆ ಆವಾಗೆಲ್ಲ ಬಿದ್ದಾಗ ನಮಗೆ ಯಾವುದೇ ಟ್ರೀಟ್ಮೆಂಟ್ ಆಗಲಿ ಏನೇ ಆಗಲಿ ಗೊತ್ತಿರಲ್ಲ ಬಿದ್ದು ಒಂದು ಬಿದ್ದಾಗ ಬಿದ್ದ ತಕ್ಷಣ ಆ ಮರ್ಳು ಮರುಳನ್ನೇ ಮಣ್ಣನ್ನೇ ಸಣ್ಣದಾಗಿ ಧೂಳಾಗಿ ಧೂಳನ್ನು ಆ ಬ್ಲಡ್ಡಿಗಾಕಿಬಿಟ್ಟು ಅಲ್ಲಿಯೇ ಗಾಯನ ವಾಸಿ ಮಾಡ್ಕೊಳ್ತಾಯಿದ್ದೋ ಹುಡುಗರೇ ಆಗಲಿ ಎಲ್ಲರು ಅಷ್ಟೇ ಈ ಆಟಗಳನ್ನ ಆಡಿ ತುಂಬ ಬಿದ್ದಿದ್ದೀವಿ ಎದ್ದಿದ್ದೀವಿ ಎಲ್ಲನೂ ಅನುಭವಿಸಿದ್ದೀವಿ ಆ ಆಟದ ಆ ಆಟದಲ್ಲಿ ಆ ನೋವು ನಮಗೆ ನೋವಾಗಿ ಕಾಣ್ಸೋಲ್ಲ ಯಾಕೆಂದರೆ ನಮ್ಮ ಜೊತೆ ಸ್ನೇಹಿತ್ರ ಜೊತೆಗೆ ಆಡೋದೆ ದೊಡ್ಡದು ಒಂದು ಸಂತೋಷವಾಗಿರುತ್ತೆ ಆ ಸಂತೋಷ ಏನಪ್ಪಾ ಅಂತ ಅಂದ್ರೆ ಅದಕ್ಕೆ ಬೆಲೆ ಕಟ್ಟಲಾಗೋಲ್ಲ ಎಲ್ಲ ಈಗಿನ ಒಂದು ಫ್ರೆಂಡ್ಸ್ಗಳೇನಪ್ಪ ಅಂತ ಅಂದ್ರೆ ಓನ್ಲಿ ಎಜುಕೇಷನ್ ಮತ್ತು ಇಲ್ಲಾಂದ್ರೆ ಅವ್ರ ತಾಯಿ ತಂದೆ ಅಷ್ಟೇ ಮನೆಗೆ ಬಂದು ಸೇರಿಕೋ ಇಲ್ಲ ಸ್ಕೂಲಿಗೆದ್ದು ಹೋಗು ಅದ್ಬಿಟ್ರೆ ಏನು ಕೆಲಸ ಇಲ್ಲ ಹಾಗಾದ್ರೆ ನಮ್ಮಗಳಿಗೆ ಹೊಲ ಗದ್ದೆ ಮತ್ತು ಉಳುಮೆ ಮಾಡೋದು ಅದು ಒಂದು ನಮ್ಮ ಆಟ ಆಗಿತ್ತು ಉಳುಮೆ ಮಾಡೋದು ರಜೆಗಳಿದ್ದಾಗ ನಮ್ಮ ತಾಯಿ ತಂದೆ ಎಲ್ಲ ವ್ಯವಸಾಯ ಮಾಡೋಕ್ಕೆ ಎಲ್ಲದಕ್ಕೂ ಕರ್ಕೋಗ್ತಿದ್ರು ನಾಟಿ ಹಾಕೋಕೆ ಕರ್ಕೋಗ್ತಾಯಿದ್ರು ಮತ್ತು ಹಸುಗಳು ತೊಳಿತಾಯಿದ್ದೋ ಎಮ್ಮೆಗಳು ತೊಳಿತಾಯಿದ್ದೋ ಎಲ್ಲವೂ ಮಾಡ್ತಾಯಿದ್ದೋ ಈಗಿನ ಹುಡುಗರುಗಳಿಗೆ ಹಸುವು ಅದು ಒಂದು ಹಬ್ಬಗಳಲ್ಲಿ ಒಂದು ದೇವರು ಅನ್ನೋಕ್ಕೋಸ್ಕರ ಒಂದು ಕೈ ಮುಗಿತಾರೆ ಹೊರ್ತು ಇನ್ನೂ ಬಾಕಿ ದಿನದಲ್ಲಿ ಅದನ್ನ ನೋಡಿದರೆ ಕಲ್ಲು ತಗೊಂಡು ಹೊಡಿಯೋರೆ ಹೆಚ್ಚು ಸಿಟಿಗಳಲ್ಲಿ ಅದನ್ನ ನೋಡಿದರೆ ಭಕ್ತಿ ಅಷ್ಟೇ ಆದರೆ ಅದ್ಯಾವತ್ತೂ ದೇವಸ್ಥಾನ ಪಕ್ಕ ಇದ್ದಾಗ ಮಾತ್ರ ಹೊರಗಡೆ ಸಿಕ್ಕಿದರೆ ಅದಕ್ಕೆ ಕಡ್ಡಿ ತಗೊಂಡು ಹೊಡಿತಾರೆ ಹಂಗೆ ಈ ಹಳ್ಳಿಗಳಲ್ಲಿ ಹಂಗಲ್ಲ ಪ್ರತಿಯೊಂದಕ್ಕೂ ಅದರದ್ದೇ ಆದ ಒಂದು ಗೌರವ ಒಂದು ಪೂಜೆ ಅದರದ್ದೇ ಆದ ಒಂದಿದು ಕ್ರೀಡೆಗಳು ಹಂಗೇನೇ ಕಬಡ್ಡಿ ಖೋಖೋ ಇದು ಮಹಿ ಹುಡುಗಿಯರೇ ಆಗಲಿ ಹುಡುಗರಾಗ್ಲಿ ಎಲ್ಲರೂ ಆಟ ಆಡ್ತಾರೆ ಹುಡುಗ್ರಿಗೆ ಹುಡುಗ್ರಿಗೆ ಅಂದರೆ ಇದು ಗಿಲ್ಲಿದಾ ಖೋಖೋ ಮತ್ತು ಇದು ಗಟ್ಟಿ ಮನೆ ಅದೆಲ್ಲ ಮನೆಗಳಲ್ಲಿ ಮಹಿಳೆಯರೇ ಕೂತ್ಕೊಂಡು ಆಟಾಡ್ತಾಯಿದ್ದರು ಗುಂಪು ಗುಂಪಾಗಿ ಅಕ್ಕಪಕ್ಕದವರು ಕೂತ್ಕೊಂಡು ಎಲ್ಲ ಸೇರಿಕೊಂಡು ಎಲ್ಲರೂ ಒಂದು ಸಂತೋಷದಿಂದ ರಜೆ ಇದ್ದಾಗ ಮಕ್ಳ ಜೊತೆ ಸೇರಿಕೊಂಡು ದೊಡ್ಡವರು ಸಹ ಕಟ್ಟೆ ಮನೆ ಆಡ್ತಾಯಿದ್ದರು ಮತ್ತು ಖೋಖೋ ಆಡ್ತಾಯಿದ್ದರು ಬೀದಿ ಹುಡುಗಿಯರೆಲ್ಲ ಸೇರ್ಕೊಂಡು ಈವತ್ತು ಯಾವುದೇ ಆಟಗಳು ಸಿಟಿಗಳಲ್ಲಿ ಆಡೋಕ್ಕಾಗೋಲ್ಲ ಏಕೆಂದರೆ ಎಲ್ಲ ಅವರು ಬಾಡಿಗೆ ಮನೆಗಳಲ್ಲಿ ಮತ್ತು ಇಲ್ಲ ಅಂದ್ರೆ ದೊಡ್ಡ ದೊಡ್ಡ ಅಪಾಯಿಂಟ್ಮೆಂಟ್ಸ್ಗಳಲ್ಲಿ ಇರ್ತಾರೆ ಆಡೋಕೆ ಬಿಡೋಲ್ಲ ಆಟಾಡೋಕೆ ಬಿಡೋಲ್ಲ ಮತ್ತು ಇನ್ನೊಂದು ಗ್ರೌಂಡುಗಳಿರೋಲ್ಲ ಗ್ರೌಂಡುಗಳ ಅವಶ್ಯಕತೆ ಇಲ್ಲ ಅಲ್ಲಿ ಗ್ರೌಂಡ್ ನಮ್ಮಳ್ಳಿಗಳಲ್ಲೆಲ್ಲ ಗ್ರೌಂಡುಗಳ ಅವಶ್ಯಕತೆ ಇಲ್ಲ ಸಿಟಿಗಳಲ್ಲಂತೂ ಗ್ರೌಂಡ್ಗಳಿರಲಿ ಅವ್ರು ಗಾಡಿಗಳು ನಿಲ್ಸಿಕೊಳ್ಳೋಕ್ಕೂ ಜಾಗ ಇರೋಲ್ಲ ಈವತ್ತು ಹಂಗಾಗಿದೆ ಈವತ್ತು ಹಳ್ಳಿಗಳಲ್ಲಿ ಹಂಗಲ್ಲ ಯಾವುದೇ ಆಟಗಳನ್ನ ಎಲ್ಲೇ ಬೇಕಾರೆ ಆಡಿ ಯಾರೂ ಕೇಳೋಲ್ಲ ಹಾಡಾಡ್ತಿದ್ದೀಯಪ್ಪಾ ಹಾಡಪ್ಪಾ ಅಂತಾರೆ ಈವತ್ತು ಹಳ್ಳಿಗಳಲ್ಲಿ ಆಟ ಆಡುವಂಥ ಸಿಗುವಂಥ ಸಂತೋಷ ಸಿಟಿಗಳಲ್ಲಿ ಎಲ್ಲಿಯೂ ಸಿಗೋಲ್ಲ ಸಿಟಿಗಳಲ್ಲಿ ಓನ್ಲಿ ಶಾಪಿಂಗು ಓನ್ಲಿ ಮನೆ ಅಷ್ಟೇ ಹೋದ್ರೆ ಫಿಲಮ್ ಥಿಯೆಟ್ರ್ಗಳ್ಗೆ ಹೋಗ್ತಾರೆ ಈ ಹಳ್ಳಿಗಳಲ್ಲಿ ಹಂಗಲ್ಲ ವ್ಯವಸಾಯ ಮಾಡೋಕೆ ಕರ್ಕೊಂಡೋಗ್ತಾರೆ ಆಟ ಆಡೋಕೆ ಕರ್ಕಂಡೋಗ್ತಾರೆ ಮತ್ತು ಬೇರೆ ಬೇರೆ ಏನೇ ಕೆಲಸ ಇದ್ರೂ ಹೊಲ ಮನೆ ಇದ್ರೂ ಕೆಲ್ಸಕ್ಕೆ ಕಳಿಸ್ತಾರೆ ಹೊರಗಡೆ ಏನಿದೆ ಪ್ರಪಂಚ ಅಂತ ತಾಯಿ ತಂದೆ ಎಲ್ಲ ಹಳ್ಳಿಗಳಲ್ಲಿ ಆರಾಮಾಗಿ ಹೇಳ್ಕೊಡ್ತಾರೆ ಯಾಕೆಂದರೆ ನಾಲ್ಕು ಜನ ನಾವು ಸೇರ್ತೀವಿ ಅಲ್ಲಿ ನಾಲ್ಕಾರು ಥರ ಕಲಿತೀವಿ ಆಟಗಳಲ್ಲಿ ಖೋಖೋ ಆಗಲಿ ಕಬಡ್ಡಿ ಆಗಲಿ ಬೇರೆ ಬೇರೆ ಥರದ ಆಟಗಳೇ ಆಗಲಿ ಎಲ್ಲವೂ ಸಹ ನಮಗೆ ಒಂದು ದೈಹಿಕವಾಗಿ ಆರೋಗ್ಯವನ್ನ ಹೆಚ್ಚಿಸುತ್ತೆ ಸಂತೋಷವನ್ನ ಹೆಚ್ಚಿಸುತ್ತೆ ಈ ಆಟಗಳೇ ನಮಗೆ ಒಂದು ಆರೋಗ್ಯಕ್ಕೆ ಹೆಚ್ಚು ನಮಗೆ ಒಂದು ಟ್ರೀಟ್ಮೆಂಟ್ ಥರ ಕೊಡುತ್ತೆ ಆಟಗಳು ಎಷ್ಟೇ ಆಡಿದಷ್ಟು ನಾವು ಸದೃಢವಾಗಿರ್ತೀವಿ ಬಲಿಷ್ಠವಾಗಿರ್ತೀವಿ ಎಲ್ಲ ಇರ್ತೀವಿ ಒಂದು ಕ್ರಿಕೆಟು ಕ್ರಿಕೆಟ್ ಆಡ್ಬೇಕಾದ್ರೆ ಎಲ್ಲ ಹುಡುಗರು ಸೇರಿಕೊಂಡು ನಾವು ಒಂದು ಬ್ಯಾಟೇ ಆಗಲಿ ಒಂದು ವಿಕೆಟೇ ಆಗಲಿ ಒಂದು ಬಾಲ್ ಆಗಲಿ ಎಲ್ಲವೂ ಸಮಕ್ಕೆ ದುಡಿದಾಕಿ ನಾವು ಅದನ್ನು ಆಡ್ತಾಯಿದ್ದೋ ಆ ಆಡಬೇಕಾದ್ರೆ ಎಷ್ಟೋ ಚೆಂದ ಒಂದು ಬಾಲ್ ಹೊಡ್ದು ಹೋದ್ರೆ ತಕ್ಷಣ ಇನ್ನೊಂದು ಬಾಲ್ ತರಬೇಕು ಅಂದ್ಬಿಟ್ಟು ತಿರುಗಾ ಮತ್ತು ದುಡ್ಡು ಕೂಡಿ ಕೂಡಿಸ್ಕೊಂಡು ಇನ್ನೊಂದು ಮತ್ತು ಬಾಲ್ ತಗೊಂಡ್ಬಂದು ಸಾಯಂಕಾಲ ಗಂಟ್ಲೂ ಆಡ್ತಾಯಿದ್ದೋ ಆಡ್ಬೇಕಾದ್ರೆ ಅದೊಂದು ಚೆಂದ ಇನ್ನು ನಾಳೆ ಬೆಳಗ್ಗೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ನಾವು ಉದ್ದಕ್ಕೊಂದು ಹೇಳ್ಕೊಂಡು ಹೋಗ್ತಿದ್ದೋ ಅವನು ಹಂಗೆ ಹೊಡ್ದ ಇವನು ಹಿಂಗೆ ಹೊಡ್ದ ಅವ್ನು ಅಲ್ಲಿ ಫೋರ್ ಹೊಡ್ದ ಸಿಕ್ಸ್ ಹೊಡ್ದ ಕ್ಯಾಚ್ ಹಿಡ್ದ ಒಂದು ಆ ಖುಷಿ ಎಷ್ಟೇ ದುಡ್ಡು ಕೊಟ್ರೂ ಸಿಗೋಲ್ಲ ಈಗಿನ ಒಂದು ಹುಡುಗ್ರಿಗೆ ಅದ್ರದ್ದು ಆ ಬೆಲೆಯೇ ಗೊತ್ತಿಲ್ಲ ಯಾಕೆಂದರೆ ಬಿದ್ಬಿಟ್ರೆ ನೋವಾಗುತ್ತೆ ಎಲ್ಲಿ ಕಾಲು ಉಳುಕ್ಬಿಡುತ್ತೆ ಅನ್ನೋ ಒಂದು ಇದಿರುತ್ತೆ ಆವಾಗ್ಲೆಲ್ಲ ಕಾಲು ಉಳುಕೋದು ಬಿಡೋದು ಕಾಮನ್ನಾಗಿಬಿಟ್ಟಿತ್ತು ತಲೆಯೇ ಕೆಡ್ಸ್ಕೊಳ್ತಿರ್ಲಿಲ್ಲ ಓಡಾಡ್ತಿದ್ರು ಮಾಡ್ತಿದ್ರು ಎಲ್ಲದಕ್ಕೂ ರೆಡಿಯಾಗಿದ್ದರೂ ಸೂಕ್ಷ್ಮವಾಗಿ ಬೆಳೆಯೋದಕ್ಕಿಂತ ಆರ್ಡಾಗಿ ಬೆಳಿಬೇಕು ಯಾಕೆಂದರೆ ಜೀವನ ತುಂಬ ಕಷ್ಟ ಮುಂದಕ್ಕೆ ಅದೆಲ್ಲನೂ ನಾವು ಜೀವನ್ದಲ್ಲಿ ಅನುಸರ್ಸ್ಕೊಳ್ಬೇಕು ಅಂತ ಅಂದ್ರೆ ಮುಂದೆ ಜೀವನ ಮಾಡಬೇಕು ಅಂತ ಅಂದ್ರೆ ನಾವು ಎಲ್ಲ ಆಟಗಳಲ್ಲೂ ಭಾಗವಹಿಸ್ಬೇಕು ಈ ಖೋಖೋ ಕಬಡ್ಡಿಗಳಲ್ಲಿ ಸ್ಕೂಲುಗಳಲ್ಲಿ ನಾವು ತಾಲ್ಲೂಕು ಲೆವೆಲ್ಲು ಮತ್ತು ಡಿಸ್ಟಿಕ್ ಲೆವೆಲ್ಲಿಗೆಲ್ಲ ಹೋಗಿ ಆಟಾಡ್ಕೊಂಡು ಗೆದ್ಕೊಂಡು ಮೆಡಲ್ ಸಹ ತಗೊಂಡು ಬರ್ತಾಯಿದ್ದೋ ಅದು ತುಂಬ ಮೆಮೋರಿಸು ಈಗಲೂ ನಮ್ಮ ಫ್ರೆಂಡ್ಸ್ಗಳು ಸಿಕ್ಕಿದಾಗ ಹೇಳ್ತಾರೆ ತ್ರೋ ಬಾಲ್ ಆಡೋಣ ವಾಲಿ ಬಾಲ್ ಆಡೋಣ ಕಬಡ್ಡಿ ಆಡೋಣ ಅಂತ ಈವತ್ತು ಎಲ್ರೂ ಆಡಬೇಕು ಆ ಆಟಗಳೇ ನಮ್ಮ ಮುಂದಿನ ಮಕ್ಕಳಿಗೆ ಒಂದು ಅವು ಒಂದು ದಾರಿ ಆಗಬೇಕು ಯಾಕೆಂದ್ರೆ ಕೆಲವರು ಈ ಆಟಗಳಿಂದಲೇ ಜೀವನನ ರೂಪಿಸ್ಕೊಂಡಿರೋರು ಇದ್ದಾರೆ ಈವತ್ತು ಕ್ರಿಕೆಟು ಈ ಜಗತ್ತು ಒಂದು ಕ್ರಿಕೆಟನ್ನು ಒಂದು ಎಷ್ಟು ಚೆನ್ನಾಗಿ ಇಡೀ ಜಗತ್ತಿನಲ್ಲಿ ಎಲ್ಲರೂ ಸಹ ನೋಡುವಂತಿದ್ರೆ ಈವಾಗ ಮೊನ್ನೆ ನಡೆದಂಥ ವಲ್ಡ್ ಕಪ್ಪು ವಲ್ಡ್ ಕಪ್ಪಲ್ಲಿ ಇಡೀ ಭಾರತದಲ್ಲಿರುವಂತಹ ನೂರ ನಲವತ್ತು ಕೋಟಿ ಜನರು ಸಹ ಒಂದು ಕ್ಯೂರಿಯಾಸಿಟಿಯಿಂದ ಜನರೆಲ್ಲ ನೋಡ್ತಾಯಿದ್ದರು ಆ ವಿಕೆಟ್ಟಿಗೆ ಎಷ್ಟು ಅನುಗುಣವಾಗವರೆ ಅಂತ ಅಂದ್ರೆ ಅದಕ್ಕೆ ಹಳ್ಳಿಯವ್ರು ಸಿಟಿಯವರು ಎಲ್ಲರೂ ನೋಡ್ತಾರೆ ಹೆಂಗೆ ಏನು ಅಂತ ಎಲ್ಲ ಏಕೆಂದರೆ ಆಟ ಮುಖ್ಯ ಅಲ್ಲಿ ಆಟ ಎಷ್ಟು ಚೆನ್ನಾಗಿ ಆಡ್ತಾರೆ ನಮ್ಮ ಊರು ನಮ್ಮ ಒಂದು ದೇಶದ ಒಂದು ಕಪ್ಪು ಸಹ ನಮ್ಮ ಈ ಕಡೆ ಬರುತ್ತೆ ಗೆಲ್ಲಬೇಕು ಅನ್ನೋ ಒಂದು ಎಲ್ರಿಗೂ ಒಂದು ಸಂತೋಷ ಇತ್ತು ಆದರೆ ಏನೂ ಮಾಡೋಕ್ಕಾಗೋಲ್ಲ ಅನಿವಾರ್ಯ ದೇವವೂ ಅಷ್ಟೇ ಅಲ್ಲ ನಾನು ಹೇಳ್ತಾಯಿರೋದು ಒಂದು ಕ್ರೀಡೆ ಕ್ರಿಕೆಟು ಅದೇ ಈ ಒಲಂಪಿಕ್ಸ್ ಒಲಂಪಿಕ್ಸ್ ಸ್ಟಾರ್ಟ್ ಆಗೋದಕ್ಕಿಂತ ಎಷ್ಟೋ ಜನಗಳು ಆ ಒಲಂಪಿಕ್ಸ್ ನೋಡೋಕ್ಕೋಸ್ಕರನೇ ಕೆಲವರು ವೇಯ್ಟ್ ಮಾಡ್ತಾರೆ ಕಬಡ್ಡಿ ಖೋಖೋ ತ್ರೋ ತ್ರೋ ಬಾಲ್ ವಾಲಿ ಬಾಲ್ ಆಮೇಲೆ ಸ್ವಿಮ್ಮಿಂಗ್ ಜಂಪಿಂಗ್ ಹೈ ಜಂಪ್ ಲಾಂಗ್ ಜಂಪ್ ಎಲ್ಲವೂ ಸಹ ನಮಗೆ ಒಂದು ಮಾರ್ಗವಾಗಿರುತ್ತದೆ ಒಂದರಲ್ಲಲ್ಲ ಒಂದರಲ್ಲಿ ನಾವು ಕಂಡ್ಕೊಂಡು ಜೀವನ ಸಾಗಿಸಿಕೊಂಡು ಹೋಗ್ಬೋದು ಅದ್ರಲ್ಲೂ ಇಲ್ಲಂತ ಅಲ್ಲ ಜೀವನ ಅಂತ ಅಂದ್ರೆ ಇದಲ್ಲ ಕ್ರೀಡೆಯಲ್ಲಿಯೂ ಸಹ ತಮ್ಮ ಜೀವನಗಳ್ನ ಸಾಧಿಸಿ ಅದರಲ್ಲೂ ಗೋಲ್ಡ್ ಮೆಡಲನ್ನ ತಗೊಂಡು ದಾಖಲೆ ಬರೆದಿದ್ದಾರೆ ಎಲ್ಲರೂ ಸಹ ಒಂದಲ್ಲ ಒಂದು ಆಟಕ್ಕೆ ಸೇರಿ ಆಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಇದರಲ್ಲಿ ಯಾವುದೇ ತರೋದಿಲ್ಲ ಹಳ್ಳಿ ಮಕ್ಕಳು ಸಿಟಿ ಮಕ್ಕಳು ಅಂತಂದಿಲ್ಲ ಎಲ್ಲರೂ ಎಲ್ಲರೂ ಸೇರಿ ಸಿಟಿಯವರು ಸಹ ಮಕ್ಜಳಿಗೆ ಎಷ್ಟು ಎಜುಕೇಷನಿಗೆ ನೀವು ಒತ್ತಡ ಹಾಕ್ತಿದ್ದಾರೆ ಅಷ್ಟು ಸಹ ಸ್ಪೋರ್ಟ್ಸು ಕ್ರೀಡೆಗಳಿಗೆ ಮಾನ್ಯತೆ ಕೊಡಬೇಕು ಅಂತ ಕೇಳ್ತೀನಿ ಆಲ್ಮೋಷ್ಟು ಸಿಟಿಗಳಲ್ಲಿ ಸ್ಟೇಡಿಯಮ್ಗಳಿರ್ತವೆ ಮತ್ತೆ ಇಲ್ಲ ಅಂದ್ರೆ ಕ್ರೀಡಾಂಗಣಗಳಿರ್ತವೆ ಅಲ್ಲಿ ಮಾತ್ರ ಅವು ಸೀಮಿತವಾಗಿರ್ತಾವೆ ಹಳ್ಳಿಗಳಲ್ಲಿ ಆ ಥರ ಏನಿಲ್ಲ ಹೊಲ ಗದ್ದೆಗಳೇ ಅವ್ರಿಗೆ ಸ್ಟೇಡಿಯಮ್ಮು ಕ್ರೀಡಾಂಗಣ ಮತ್ತು ಆಟದ ಮೈದಾನ ಎಲ್ಲಿ ಬೇಕಾದ್ರೂ ಆಟ ಆಡ್ಬೋದು ಯಾವಾಗ ಬೇಕಾದ್ರೂ ಆಟ ಆಡ್ಬೋದು ಅವರು ಆಡಿದಾಗ ಅವ್ರಿಗಾಗೋ ಅನುಭವವೇ ಬೇರೆ ಏಕೆಂದರೆ ಇಲ್ಲೆಲ್ಲಾದ್ರೂ ಅಲ್ಲಿಗೆ ಅಲ್ಲಿಯದ್ದೇ ಆದ ಒಂದು ಸೀಮಿತ ಇರುತ್ತೆ ಇಲ್ಲಿ ಸೀಮಿತ ಇರೋಲ್ಲ ಟೈಮಿಂಗ್ಸ್ ಇರೋಲ್ಲ ಎಲ್ಲಿ ಬೇಕಾದ್ರೂ ಯಾವ ಟೈಮಿಗೆ ಬೇಕಾದ್ರೂ ಹೋಗ್ಬೋದು ಯಾವ ಟೈಮಿಗೆ ಬೇಕಾದ್ರೂ ಬರ್ಬೋದು ಮನೆಯವ್ರೂ ಸಹ ಅಷ್ಟೇ ಎನ್ಕರೇಜ್ ಮಾಡ್ತಾರೆ ಹಳ್ಳಿಗಳಲ್ಲಿ ಹೋಗಿ ಮಾಡು ಹೋಗಿದ್ದು ಬಾ ಹಾಂ ಆಡು ಏನಿಲ್ಲ ಅಂತ ಮನೆಗಳಲ್ಲಿ ಈ ಥರ ಆಡಿದೆ ಅಂತ ಅಂದ್ರೆ ಅವರು ಖುಷಿಪಡ್ತಾರೆ ಅದೇ ತರಹ ಎಲ್ಲರೂ ಹಳ್ಳಿಗಳಲ್ಲಿ ಆಗಲಿ ಸಿಟಿಗಳಲ್ಲಿ ಆಗಲಿ ಕ್ರೀಡೇನ ಆಡಬೇಕು ತುಂಬ ಚೆನ್ನಾಗೆ ಆಡಬೇಕು ದೇಹವನ್ನು ದಂಡಿಸಬೇಕು ದಂಡಿಸಿದಾಗ್ಲೆ ಮುಂದಿನ ದಿನಗಳಲ್ಲಿ ಏನಾದ್ರೂ ಒಂದು ಸಾಧ್ಸೋಕ್ಕೆ ಅನಿವಾರ್ಯವಾಗ್ತದೆ ಯಾಕೆಂದರೆ ಸುಮ್ಮನೆ ಓದ್ಬಿಟ್ಟು ಮನೆಗೆ ಬರೋದು ಮನೆಯಿಂದ ಸ್ಕೂಲಿಗೆ ಹೋಗೋದು ಅದ್ಬಿಟ್ರೆ ಇನ್ನೇನು ಇಲ್ಲ ಕ್ರೀಡೆ ಕ್ರೀಡೆಗೆ ನೀವು ಎಷ್ಟು ಆಟ ಆಡ್ತಿದ್ದೀರಿ ಅಷ್ಟು ನೀವು ತುಂಬ ಎಲ್ತಿಯಾಗಿ ಇರ್ತಿದ್ದೀರಿ ಅನ್ನೋದು ನನ್ನದು ಒಂದು ಭಾವನೆ ಆ ಆಟಗಳನ್ನ ನೀವು ಹೆಂಗೆ ಆಡಬೇಕು ಅಂದರೆ ಯಾವುದೇ ಒಂದು ಯಾರಿಗೂ ನೋಯಿಸ್ಲೂಬಾರ್ದು ನಾವು ಅದು ಆಟ ಆಡ್ಬೇಕಾದ್ರೆ ಅಲ್ಲಿ ಜಗಳ ಆಗೋದು ಸಹಜ ಕಚ್ಚಾಡೋದು ಸಹಜ ಅದನ್ನು ನಾವು ಓನ್ಲಿ ಆಟಕ್ಕೋಸ್ಕರವೇ ನಾವು ಆಟಾಡಬೇಕು ಆಟ ಮುಗಿದ್ಮೇಲೆ ಅದೆಲ್ಲ ಫ್ರೆಂಡ್ಶಿಪ್ಪಲ್ಲಿ ಮರ್ತ್ಬಿಟ್ಟು ಬೇರೆ ಫ್ರೆಂಡಾಗಿ ಮೂವ್ ಮಾಡ್ಬೇಕು ಅದನ್ನು ಅನ್ನೋದು ನನ್ನ ಒಂದು ಭಾವನೆ ಇದೆಲ್ಲನೂ ತೆಗೆದುಕೊಂಡು ಮುಂದಕ್ಕೆ ಒಳ್ಳೆಯ ಆಟಗಳನ್ನ ಆಡಿ ಅಂತ ನಾನು ಕೇಳಿಕೊಳ್ತೇನೆ